ನಮ್ಮ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಗುಬ್ಬಚ್ಚಿಗಳು ಕಾಗೆಗಳು ಗೋರಿಂಕೆಗಳು ಬೆಳ್ವಾಯಿಗಳು ಕೌಝುಗಳು ಗಿಳಿಗ್ಳು ನವಿಲುಗಳು ಪಾರಿವಾಳಗಳು ಹೆಬ್ಬಕ್ಕಿಗಳು ಕೊಕ್ರೆಗಳು ನೀರು ಕೋಳಿಗ್ಳು ಬಾತುಕೋಳಿಗ್ಳು ಕೆರೆ ಕೋಳಿಗಳು ಊರ ಕೋಳಿಗಳು ಗೂಬೆಗಳು ಇನ್ನ ಕೌಝುಗಳು ಮರಕುಟ್ಗಗ್ಳು ಪಿಚ್ಕ ಹಕ್ಕಿಗ್ಳು ಗುಬ್ಬಚ್ಚಿಗಳು ಎಲ್ಲವು ಕಾಣ್ತವೆ ಇದು ನೋಡೋದಕ್ಕೂ ತುಂಬ ಮುದ್ದು ಮುದ್ದಾಗಿ ಇರ್ತವೆ ನನಗೆ ತುಂಬ ಇಷ್ಟವಾದಂಥ ಪಕ್ಷಿಗಳು ನವಿಲು ಮತ್ತು ಪಾರಿವಾಳ ಕೋಗಿಲೆ ಕೊಕ್ಕರೆ ಬಾತುಕೋಳಿ ಇವು ಅಂದರೆ ನಂಗೆ ತುಂಬ ಇಷ್ಟ ಇನ್ನೊಂದು ನವಿಲು ನವಿಲು ಅಂತಂದರೆ ಬೆಳಗ್ಗೆ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ನವಿಲು ಡ್ಯಾನ್ಸ್ ಮಾಡೋದು ನೋಡೋದು ತುಂಬ ಖುಷಿ ಆಗ್ತದೆ ಅದ್ರ ಗೆರೆಗಳು ತುಂಬ ಚೆನ್ನಾಗಿರ್ತವೆ ಅದರಿಂದ ನವಿಲು ಅಂದರೆ ತುಂಬ ಇಷ್ಟ ಇನ್ನು ಪಾರಿವಾಳ ಪಾರಿವಾಳ ಅಂತೂ ತುಂಬ ಮುದ್ದಾಗಿ ಕಾಣ್ತವೇ ತುಂಬ ಚೆನ್ನಾಗ್ ಇರ್ತವೆ ಪಾರಿವಾಳಗಳು ಅದನ್ನು ನೋಡ್ತಾ ಇದ್ದರೆ ಇನ್ನೂ ನೋಡಬೇಕಾ ಅಂತ ಅನಿಸುತ್ತೆ ಪಾರಿವಾಳಗ್ಳು ಪಾರಿವಾಳಗಳ್ನ ನೋಡಿ ಖುಷಿಪಡೋದಕ್ಕಿಂತ ಅವ್ಗಳನ್ನ ಕೈಯಲ್ಲಿ ತಾಗಿ ಮನೆಯಲ್ ಸಾಕೊಂಡು ಇರೋ ಪಾರಿವಾಳಗಳ್ನು ಹ್ಞೂ ಮುದ್ದು ಮಾಡೋದ್ರಿಂದ ಅದರಲ್ಲಿ ತುಂಬ ಫೀಲ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇನ್ನು ಕೋಗಿಲೆ ಕೋಗಿಲೆಯು ಅದು ಮಳೆ ಬರೋಕಿಂತ ಮುಂಚೆ ಕುಹೂ ಕುಹೂ ಅಂತ ಕೂಗೋ ಧ್ವನಿಯು ತುಂಬ ಇಂಪಾಗಿರುತ್ತೆ ಈ ಆ ಧ್ವನಿ ಕೇಳೋದಕ್ ನಂಗೆ ತುಂಬ ಖುಷಿ ಆಗುತ್ತೆ ತುಂಬ ಚೆನ್ನಾಗ್ ಇರುತ್ತೆ ಕೋಗಿಲೆ ಅಂದರೆ ತುಂಬ ಇಷ್ಟ ಇನ್ನು ಕೊಕ್ರೆಗಳು ಕೊಕ್ರೆಗಳು ಈ ಮಳೆಗಾಲದಲ್ಲಿ ಬೆಳಗ್ಗೆ ಹೊತ್ತು ಒಂದ್ರಿಂದೆ ಒಂದ್ರಿಂದೆ ಒಂದ್ರಿಂದೆ ಆಕಾಶದಲ್ಲಿ ಸಾಲಾಗಿ ಹೋಗ್ತ ಇರ್ತಾವೆ ಎಷ್ಟು ಚೆನ್ನಾಗ್ ಕಾಣ್ತವೆ ಅಂತಂದರೆ ಮೇಲೆ ಆಕಾಶ್ದಲ್ಲಿ ಹಾರಾಡೋವಾಗ ತುಂಬ ಚೆನ್ನಾಗ್ ಕಾಣ್ತವೆ ಒಂದರ ಪಕ್ದಲ್ಲಿ ಒಂದರ ಪಕ್ದಲ್ಲಿ ತುಂಬ ಚೆನ್ನಾಗ್ ಹಾರಾಡ್ತ ಇರ್ತವೆ ಅವಾಗ ಹಾರಾಡೋವಾಗ ಫೋಟೊ ಹಿಡಿದ್ರೆ ತುಂಬ ಚೆನ್ನಾಗ್ ಕಾಣ್ತದೆ ಅದಕ್ಕೆ ಅವು ಅಂದರೆ ಕೊಕ್ರೆಗಳು ಅಂದ್ರೂ ನನ್ಗೆ ತುಂಬ ಇಷ್ಟ ಇನ್ನು ಬಾತುಕೋಳಿ ಆ ಬಾತುಕೋಳಿಗಳು ಒಂದರ ಹಿಂದೆ ಒಂದರ ನಡ್ಕೊಂಡು ಹೋಗೋದು ಅವು ನೀರಲ್ಲಿ ಮುಳುಗೋದು ಆಟ ಆಡೋದು ತುಂಬ ಚೆನ್ನಾಗಿ ಮುದ್ದಾಗಿ ಕಾಣ್ತವೆ ಅದಕ್ಕೆ ನನಗೆ ನವಿಲು ಬಾತುಕೋಳಿ ಕೋಗಿಲೆ ಇನ್ನು ಕೊಕ್ಕರೆ ಇವು ಅಂದರೆ ನನಗೆ ಭಾಳ ಇಷ್ಟ ಇವೆಲ್ಲವು ತುಂಬ ಚೆನ್ನಾಗ್ ಕಾಣ್ತವೆ ಈ ಎಲ್ಲ ಪಕ್ಷಿಗಳು ನಮ್ಮ ಸುತ್ತಮುತ್ಲು ಪ್ರದೇಶದಲ್ಲಿ ಕೆಲವೊಂದು ಯಾವಾಗಲೂ ಕಾಣಿಸ್ತವೆ ಇನ್ನು ಕೆಲವು ಅವಾಗಾವಾಗ ಕಾಣಿಸ್ತವೆ ನೋಡೋಕೆ ಚೆನ್ನಾಗಿರ್ತವೆ ಇನ್ನೂ ಹೊಲ್ದ ಕಡೆ ಹೋದ್ರೆ ಪಾರಿವಾಳಗಳು ಮತ್ತು ನವಿಲುಗಳು ಕಾಣಿಸ್ತವೆ ಕೆರೆ ಕಡೆ ಹೋದ್ರೆ ಕೊಕ್ರೆಗಳು ಕಾಣಿಸ್ತವೆ ಇನ್ನು ನಮ್ಮ ಮನೆ ಸುತ್ತಮುತ್ಲು ಗುಬ್ಬಚ್ಚಿನೂ ಕಾಗೆಗಳು ಗಿಳಿಗಳು ಗೋರಿಂಕೆಗಳು ಕಾಣಿಸ್ತವೆ ನೋಡೋದಕ್ಕೆ ತುಂಬ ಮುದ್ದಾಗಿರ್ತವೆ